ನನಗೆ ವೈಯಕ್ತಿಕ್ವಾಗಿ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ ಅದರಲ್ಲಿ ತುಂಬಾ ಒಲವು ಕೂಡ ಹೊಸಾ ರುಚಿಗಳನ್ನ ಕಲಿಬೇಕು ಅದನ್ನು ನಾನು ಮಾಡಿ ಬಡಿಸಬೇಕು ಅದನ್ನು ತಿಂದವರು ನನ್ನ ಹೊಗಳ್ಬೇಕು ಅನ್ನೋದು ತುಂಬಾ ಆಸೆ ನನಗೆ ಆ ಹೊಸ್ ಹೊಸ ಅಡುಗೆಗಳ್ನ ನಾನು ಹೇಗೆ ಕಲಿತೀನಿ ಅಂತಂದರೆ ಕೆಲವೊಂದಷ್ಟು ಹೌದು ಟಿವಿ ನೋಡೋದ್ರ ಮೂಲಕ ಮತ್ತು ಯೂಟ್ಯೂಬಲ್ಲಿ ಪ್ರತ್ಯೇಕವಾಗಿ ಈಗ ಅಡುಗೆಗಳ್ಗಂತಾನೇ ಹೊಸ್ ಹೊಸಾ ಒಂದು ಚಾನೆಲ್ಗಳೆಲ್ಲ ಬಂದಿವೆ ಅದನ್ನು ನೋಡಿ ಕಲಿತೀನಿ ಮತ್ತು ಕೆಲ್ವಷ್ಟು ನನ್ನ ಅಜ್ಜಿಯಿಂದ ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಅಡುಗೆಗಳು ತುಂಬ ವಿಶೇಷ್ವಾದಂಥ ರುಚಿ ನೀಡುತ್ತೆ ಹಾಗಾಗಿ ನಾನು ಭಾಳಷ್ಟು ಅಡುಗೆಗಳ್ನ ನಮ್ಮಅಜ್ಜಿ ಮತ್ತು ನಮ್ಮಅಮ್ಮನಿಂದಲೇ ಕಲಿಯೋದಕ್ಕೆ ಇಷ್ಟ ಪಡ್ತೀನಿ ಕೆಲ್ವೊಂದು ಅಡ್ಗೆಗಳಂತೂ ತುಂಬಾ ವಿಶೇಷವಾಗಿರುತ್ತೆ ಅದು ಆರೋಗ್ಯಕ್ ಕೂಡ ತುಂಬಾ ಒಳ್ಳೆಯದು ಈ ಉಂಡೆಗಳೆಲ್ಲ ಮಾಡ್ತಾರೆ ಅಂಟುಂಡೆ ಉರಕ್ಕಿ ಉಂಡೆ ಆ ಥರದವೆಲ್ಲ ಆರೋಗ್ಯಕ್ಕೆ ತುಂಬಾ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯನೂ ಕಾಪಾಡುತ್ತೆ ಜೊತೆಗೆ ನಮಗೆ ತುಂಬ ಶಕ್ತಿ ಕೊಡುತ್ತೆ ಆಹಾರಗಳು ಈಗಿನವು ಬಿಡಿ ಈ ಪಿಜ್ಜಾ ಅಂತೆ ಬರ್ಗರ್ ಅವು ಅಷ್ಟು ಆರೋಗ್ಯಕರವಾದ ಆಹಾರಗಳೇನು ಅಲ್ಲ ಅದರಿಂದ ನಮಗೆ ಅನಾರೋಗ್ಯಕ್ಕೆ ಈಡು ಮಾಡ್ತಾವೆ ವಿನಹ ಬಾಯಿ ರುಚಿ ಅಷ್ಟೇ ಆದರೆ ನಮ್ಮ ಹಿಂದಿನೋರ್ ಮಾಡ್ತಕ್ಕಂಥ ಅಡುಗೆಗಳು ಬಾಯಿ ರುಚಿನೂ ಹೌದು ದೇಹಕ್ಕೂ ತಂಪು ಹೌದಲ್ವ ಹಾಗಾಗಿಯೇ ನಾನು ಹೊಸ ಅಡುಗೆಗಳ್ನ ಅಡುಗೆಗಳ್ನ ಕಲಿತಿದೀನಿ ಅಂತಂದರೆ ಅದು ಅಜ್ಜಿಯವರಿಂದನೇ ತುಂಬ ಅಡುಗೆಗಳು ಅಜ್ಜಿಯವರಿಂದನೇ ಕಲ್ತಿರ್ತೀನಿ ಮತ್ತು ನಮ್ಮ ಅಮ್ಮನವ್ರು ಅಮ್ಮ ಅಷ್ಟೆ ನಮ್ಮಾಮ್ಮ ತುಂಬ ಚೆನ್ನಾಗ್ ಅಡುಗೆ ಮಾಡ್ತಾರೆ ಅವರಿಂದನೂ ಅಡುಗೆ ಕಲಿತೀನಿ ನನಗೆ ಅಕ್ಕಿಯಲ್ಲಿ ಮಾಡುವ ಅಡುಗೆಗಳು ಮತ್ತು ಹಾಲು ಹಾಕಿ ಮಾಡುವ ಅಡ್ಗೆಗಳು ಅಂದರೆ ತುಂಬಾ ಇಷ್ಟ ಯಾಕಂದರೆ ಅದು ತುಂಬ ಒಳ್ಳೆದು ಹೌದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಹಾಲು ಹಾಕಿ ಮಾಡುವ ಅಡ್ಗೆಗಳು ಮತ್ತು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನಾನು ಸಿಹಿನಾ ತುಂಬ ಇಷ್ಟ ಪಡ್ತೀನಿ ಹಾಗೆ ತುಂಬ ಚೆನ್ನಾಗು ಮಾಡ್ತೀನಿ ಹಾಗಾಗಿ ಹೊಸ ಹೊಸ ಅಡುಗೆಗಳಲ್ಲಿ ತುಂಬಾ ಒಲವು ಜಾಸ್ತಿ ತಿನ್ನೋದಕ್ಕಂತೂ ತುಂಬಾ ಇಷ್ಟ